ನಾವು ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಾಗ ಆ ಪರೀಕ್ಷೆಯಲ್ಲಿ ನಮಗೆ ಒಂದು ಜ್ಞಾನ ಆಗಿರ್ಬೋದು ಕೌಶಲ್ಯ ಆಗಿರ್ಬೋದು ಸಾಮರ್ಥ್ಯ ಆಗಿರ್ಬೋದು ದೈಹಿಕ ಅರ್ಹತೆ ಆಗಿರ್ಬೋದು ಪ್ರತಿ ಒಂದು ಕೂಡ ಪ್ರತಿ ಒಂದು ಹಂತದಲ್ಲೂ ಏನೇ ಒಂದು ನಾವು ಕಲ್ತಿದ್ರೂ ಕೊನೆಯ ಹಂತದಲ್ಲಿ ಅದಕ್ಕೊಂದು ಪರೀಕ್ಷೆ ಅಂತ ಇದ್ದೇ ಇರುತ್ತೆ ಆ ಪರೀಕ್ಷೆಯಲ್ಲಿ ನಾವು ಕೊನೆಯ ಹಂತದಲ್ಲಿ ನಾವು ಅಷ್ಟು ದಿನಗಳವರೆಗೂ ಏನು ಕಲಿತಿದ್ದೀವಿ ಅನ್ನೋದಕ್ಕೆ ಕೊನೆಯಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಗಳಿರುತ್ತೆ ನಮಗೆ ಪ್ರತಿ ಒಂದು ಕೂಡ ಒಂದು ಬರವಣಿಗೆಯಲ್ಲಿರ್ಬೋದು ಕಲಿಯೋದರಿಂದ ಇರ್ಬೋದು ಪ್ರತಿ ಒಂದು ವಿಷಯಗಳಲ್ಲೂ ಕಲಿಯೋದ್ರಿಂದಲೂ ಕಲಿತಿದ್ದ ವಿಷಯನ ಕೊನೆಯಲ್ಲಿ ನಾವು ಎಷ್ಟು ಅರ್ತ್ಕೊಂಡಿದ್ದೀವಿ ಅನ್ನೋದಕ್ಕೆ ಪ್ರತಿ ಒಂದಕ್ಕೂ ಮಾ ಪರೀಕ್ಷೆ ಇರುತ್ತೆ ಮತ್ತೆ ನಮ್ಮ ಜೀವನದಲ್ಲೂ ಕೂಡ ನಾವು ಏನು ಅರ್ಥ ಮಾಡ್ಕೊಂಡಿದೀವಿ ನಮ್ಮ ಜೀವನದಲ್ಲಿ ನಾವು ಇಷ್ಟು ದಿನದವರೆಗೂ ನಾವು ಏನು ನಡ್ಕೊಂಬಂದಿದದ್ದು ಕೊನೆಯ ಹಂತದಲ್ಲಿ ನಮಗೂ ಕೂಡ ಅದು ಪರೀಕ್ಷೆಯನ್ನು ಹೆದ್ರಿಸೊ ರೀತಿಯೇ ಇರುತ್ತೆ ಅವು ಅದರಲ್ಲಿ ವರ್ಗೀಕರಣವನ್ನು ಅಳೆಯಲು ಉದ್ದೇಶಿಸುವ ಒಂದು ಮೌಲ್ಯಮಾಪನ ಅದೇ ನಾವು ಎಷ್ಟು ಯಾವ ಥರ ನಾವು ಅದನ್ನು ವರ್ಗ ಮಾಡಿಕೊಂಡಿರ್ತೀವಿ ಆ ರೀತಿಯಲ್ಲಿ ಅದು ನಮಗೆ ಪರೀಕ್ಷೆಯಲ್ಲಿ ಕೊನೆಗೆ ಅದು ಏನು ಅದ್ರಲ್ಲಿ ಉತ್ತರ ಏನು ಮಾಡಿರ್ತೀವಿ ನಾವು ಅಷ್ಟು ದಿನದಲ್ಲಿ ಕಲಿತಿರೊ ಉತ್ತರ ನಮ್ಗೆ ಅದ್ರಲ್ಲಿ ಸಿಗುತ್ತೆ ಅದು ಒಂದು ಕಾಗದದಲ್ಲಿ ಆಗಿರ್ಬೋದು ಇಲ್ಲ ಗಣಕಯಂತ್ರದ್ದಲ್ಲಾಗಿರ್ಬೋದು ನಾವು ಬರವಣಿಗೆ ಮೂಲಕದಲ್ಲು ಕಾಗದದಲ್ಲಿ ಬರವಣ್ಗೆ ಮೂಲಕವೂ ನಾವು ನಮ್ಮ ಪರೀಕ್ಷೆಯನ್ನು ನಾವು ಏನು ಕಲ್ತಿದ್ದೀವಿ ಅನ್ನೋದನ್ನು ನಾವು ವ್ಯಕ್ತಪಡಿಸ್ತೀವಿ ಆಮೇಲೆ ಮತ್ತು ಗಣಕಯಂತ್ರದ ಮೂಲಕ ಇತ್ತೀಚಿನ ದಿನಗಳಲ್ಲೆಲ್ಲ ಗಣಕಯಂತ್ರದಲ್ಲೇ ಬಳಕೆ ಮಾಡೋದು ಜಾಸ್ತಿಯಾಗಿದೆ ಅದರಲ್ಲಿ ನಾವು ಏನ್ ಏನು ಕಲ್ತಿದ್ದೀವಿ ಅನ್ನೋದನ್ನು ಕೂಡ ಏನು ಕಲ್ತಿದ್ದೀವಿ ಕೊನೇ ನಮ್ಮ ಫಲಿತಾಂಶದಲ್ಲಿ ನಮಗೆ ಅದರಲ್ಲಿ ನಾವು ಎಷ್ಟು ಭಾಗ ಅಂಶವನ್ನು ಕಲ್ತಿದ್ದೀವಿ ಅನ್ನೋದನ್ನು ತೋರಿಸ್ಕೋಡುತ್ತೆ ಆಮೇಲೆ ಇದು ಕೌಶಲ್ಯ ಮತ್ತು ದೈಹಿಕವಾಗಿ ಪ್ರತಿ ಒಂದನ್ನು ಕೂಡ ನಾವು ಕೌಶಲ್ಯವಾಗಿ ಕಲಿತಿರೋದು ಕೂಡ ಕೊನೆಗೆ ನಾವು ಅದ್ರಲ್ಲಿ ಏನು ಮಾಡಿದ್ದೀವಿ ಅನ್ನೋದನ್ನು ಸಿಗುತ್ತೆ ದೈಹಿಕವಾಗಿ ಕಲ್ತಿರೋದನ್ನು ಕೂಡ ಕೊನೆಗೆ ಪರೀಕ್ಷೆ ಮಾಡಿದಾಗ ನಮ್ಗೆ ಅದ್ರಲ್ಲಿ ಏನು ಕಲ್ತಿದ್ದೀವಿ ಅದರಿಂದ ನಮಗೆ ಬಂದಿರೋವಂಥ ಪಲಿತಾಂಶಗಳು ಏನು ಅಂತ ಅನ್ಕೊಂತೀವಿ ಆದರೆ ನಾವು ಪರೀಕ್ಷೆ ಅಂದರೆ ಎಲ್ಲರೂ ಅದು ಒಂದು ಕಷ್ಟ ಒಂದೊಂದ್ ಕಠಿಣ ಅಂತ ಹೇಳಿ ಅನ್ಕೊಂಡಿರ್ತೀವಿ ಆದರೆ ಈ ಪರೀಕ್ಷೆ ಮಾಡೋದರಿಂದ ಅದರಲ್ಲಿ ನಾವು ಸೋತಿದಿವೋ ಗೆದ್ದಿದಿವೋ ಅನ್ನೊದಕ್ಕಿಂತ ನಾವು ಅದರಿಂದ ಏನು ತಿಳ್ಕೊಂಡಿದೀವಿ ನಮಗ್ ಅದರಿಂದ ತಿಳ್ಕೊಂಡಿರೋದು ಇಷ್ಟೇ ಅನ್ನೋದು ಅನ್ನೋದನ್ನು ತಿಳಿಸ್ಕೊಡುತ್ತೆ ನಾವು ಸುಮ್ಮನೆ ಏನೋ ಒಂದನ್ನು ಓದ್ತಿದ್ದೀವಿ ಅಂತ ಹೇಳಿದ್ರೆ ಅದರಿಂದ ಬರೋವಂಥದ್ದು ನಮಗೆ ಒಂದ್ಸಲ ನಾವು ಎಷ್ಟು ಕಲ್ತಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕು ಮೊದಲಿಗೆ ಇಲ್ಲಂದರೆ ಅದರಿಂದ ನಮಗೆ ಇಲ್ಲ ಸುಮ್ಮನೆ ಅದಕ್ಕೋಸ್ಕರ ನಾವು ಸಮಯ ವ್ಯರ್ಥ ಮಾಡಿದ ಹಾಗಾಗುತ್ತೆ ನಮ್ಮಲ್ಲಿರೋವಂಥ ನಮ್ಮ ಸ್ಮರಣ ಶಕ್ತಿ ಹೆಚ್ಚಿಗೆ ಆಗುತ್ತೆ ಈ ಪರೀಕ್ಷೆ ಅನ್ನೋದು ಇರೋದರಿಂದ ನೀವು ಪರೀಕ್ಷೆ ಅನ್ನೋದು ಇಲ್ಲ ಅಂತಂದರೆ ನಾವು ಅವತ್ತಿಂದು ಅವತ್ತಿಂದು ಓದಿದ್ದು ಅವತ್ತಿಂದು ಅವತ್ತಿಂದ್ ಕಲಿತದ್ದು ಅವತ್ತು ಅವತ್ತೇ ಮರೆತ್ಬಿಡ್ತೀವಿ ಆದರೆ ಈ ಪರೀಕ್ಷೆ ಅನ್ನೋದು ಇದ್ರಿಂದ ನಮಗೆ ಮುಂದೆ ಅದರಿಂದ ಏನೇನು ಆಗುತ್ತೆ ನಾವು ಅದ್ರಲ್ಲಿ ಏನು ಕಲ್ತಿದ್ದೀವಿ ಅದನ್ನು ನಮ್ಮ ಜೀವನದಲ್ಲಿ ಏನನ್ನು ರೂಢಿಸ್ಕೊಳ್ಬೋದು ಅನ್ನೋದನ್ನು ನಾವು ಲೆಕ್ಕಾಚಾರ ಹಾಕ್ಬೋದು ಅದರಿಂದ ಪ್ರತಿ ಒಂದನ್ನು ನಾವು ಏನು ಜೀವನ ಶೈಲಿಯಲ್ಲಿ ಏನೇನು ರೂಢಿ ಮಾಡಿಕೊಂಬೋದು ಅನ್ನೋದನ್ನು ಕೂಡ ನಾವು ಪರೀಕ್ಷೆಯಲ್ಲಿ ಕಲಿತೀವಿ ನಮ್ಮ ಸ್ಮರಣ ಶಕ್ತಿ ಎಷ್ಟಿದೆ ಅನ್ನೋದನ್ನು ನಮ್ಮನ್ನ ಇದರಲ್ಲಿ ಪರೀಕ್ಷೆ ಅನ್ನೋದ್ರಲ್ಲಿ ಕಲಿತೀವಿ ಆಮೇಲೆ ಈಗ ಪ್ರತಿ ಒಂದನ್ನು ಕೂಡ ಈ ಪರೀಕ್ಷೆ ಅಂತ ಅಂದರೆ ನಾವು ಎಷ್ಟು ಬೇಕಷ್ಟೇ ಬುಕ್ಕಿಗೆ ನಿರೀಕ್ಷಿತವಾಗಿರ್ತಿವಿ ಅದ್ರ ಪರೀಕ್ಷೆ ಅನ್ನೋದು ನಮ್ಮ ಜೀವನದಲ್ಲೂ ಕೂಡ ಆಗುತ್ತೆ ಈ ಓದಿನ ಜಿ ಇದು ನಮ್ಮ ಕೆಲ್ಸದ ವ ಉಪಯೋಗಕ್ಕೆ ಬರುತ್ತೊ ಹೊರತು ಆದರೆ ಇನ್ಯಾವ್ದಕ್ಕೂ ಉಪ್ಯೋಗಕ್ಕೆ ಬರೋಲ್ಲ ಅಂದರೆ ನಮ್ಮ ಜೀವನ ನಾವು ಹೇಗೆ ನಡೆಸ್ಕೊಂಡ್ ಹೋಗ್ಬೋದು ಅನ್ನೊದು ಈ ಈ ಈ ಪರೀಕ್ಷೆಯಿಂದ ನಾವು ತಿಳ್ಕೊಬೋದು ಮತ್ತು ಇದರಲ್ಲಿ ಕೆಲವೊಂದು ಔಪಚರಿಕವಾಗಿರ್ಬೋದು ಇಲ್ಲ ಅನೌಪಚಾರಿಕವಾಗೂ ನಡೆಯುತ್ತೆ ಆಮೇಲೆ ನಮಗೆ ಒಂದು ನಮ್ಮ ತಂದೆ ತಾಯಿಗಳ ನಡ್ವೆಯೂ ಕೂಡ ಒಂದು ಮಗುವಿಗೊಂದು ಪರೀಕ್ಷೆ ನಡೆಸ್ತಾರ್ ಅಂದರೆ ನಾವೊಂದು ನಡೆಯೋದು ಕೂಡ ನಮ್ದೊಂದು ಪರೀಕ್ಷೆ ಮೊದ್ಲಿಗೆ ನಮಗ್ ಅದು ನಡೆಯೋದನ್ ಕಲಿಸ್ಕೊಟ್ಟಾಗ ನಮ್ಗದು ಪೂರ್ತಿ ನಡೆಯೋದಕ್ ಬರೋದಿಲ್ಲ ಆದರೆ ನಮ್ಮ ಕೊನೆಯ ಫಲಿತಾಂಶ ಏನಾಗಿರುತ್ತೆ ನಾವು ಪೂರ್ತಿ ನಡೆಯೋದ್ ಕಲ್ತಿರ್ತೀವಿ ಅದು ಪ್ರತಿ ಒಂದನ್ನು ಕೂಡ ನಮ್ಮ ಜೀವನದಲ್ಲಿ ಏನೇ ಒಂದು ಬಂದ್ರೂ ಕೂಡ ಅದೆಲ್ಲದನ್ನು ನಮ್ಮ ಪರೀಕ್ಷೆ ಅಂತಲೇ ಅಂದರೆ ನಾವು ಅದ್ರಲ್ಲಿ ಏನು ಕಲ್ತಿದ್ದೀವಿ ಅದು ಕೊನೆಯಲ್ ನಮ್ಗೆ ಅದರಿಂದ ಏನು ಫಲಿತಾಂಶ ಬಂದಿರುತ್ತೆ ಅದನ್ನು ಪರೀಕ್ಷೆ ಅಂತ ಕರಿತಾರೆ ಹೊರತು ನಮ್ಮ ಅದರಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರೋದು ಅನುತ್ತೀರ್ಣರಾಗಿದ್ದರೆ ಅದರಿಂದ ನಮಗೆ ಅನುತ್ತೀರ್ಣನಾದ್ರೂ ಏನು ಬೇಸರ ಇಲ್ಲ ಯಾಕಂದ್ರೆ ನಾವು ಅದ್ರಲ್ಲಿ ಕಲ್ತಿರೋದು ಇಷ್ಟೇ ಅಂಶ ನನ್ಗದು ಗೊತ್ತಿರೋದು ಇಷ್ಟೇ ಅಂಶ ಅದನ್ ಕಲಿತು ಇನ್ನು ಉತ್ತೀರ್ಣರಾಗೋಣ ಅಷ್ಟೇ ನಮ್ಮ ಜೀವ್ನದಲ್ಲಿ ನಾವು ಓದಿನ ವಿಷಯದಲ್ಲೂ ಅಷ್ಟೇ ನಾವು ಬುಕ್ಕಲ್ಲಿ ಓದಿರ್ತೀವಿ ಅದನ್ನು ನಮ್ಮ ಅಂತಿಮ ನಾವು ಎಷ್ಟು ಓದಿರ್ತಿವಿ ಅದನ್ನು ಅಂತಿಮ ಪರೀಕ್ಷೆಯಲ್ಲಿ ನಾವು ಅದ್ರಲ್ಲಿ ಏನೇನು ಅರ್ಥ ಮಾಡಿಕೊಂಡಿದ್ದೀವಿ ಏನು ತಿಳ್ಕೊಂಡಿದ್ದೀವಿ ಅದರಿಂದ ನಾವು ಏನು ಕಲ್ತಿದ್ದೀವಿ ಅನ್ನೋದನ್ನು ನಾವು ಸ್ಮರಣ ಶಕ್ತಿಯಲ್ಲಿ ನೆನಪಿಟ್ಕೊಂಡು ಕೊನೆಯಲ್ಲಿ ನಾವು ಅದನ್ನು ಅದನ್ನು ವ್ಯಕ್ತಪಡಿಸಿ ಅದರಿಂದ ನಮಗ್ ಬಂದಿರೊ ಫಲಿತಾಂಶ ಕಂಡ್ಹಿಡಿಬೇಕು